ಬಿಸಿ ಚಾ ಭಾಳ ಹೊತ್ತು ಬಿಸಿ ಇರ್ಬೇಕಾದ್ರೆ ನಾವು ಆರ್ಡರ್ ಮಾಡಿದಾಗ ಅದು ಚಾ ಬಿಸಿಯಾಗ್ಬೇಕಾಗಿತ್ತು ಅಂದರದು ಸರೀಗೆ ಪ್ಯಾಕ್ ಮಾಡಿ ಕೊಡ್ಬೇಕ್ ನೀವು ಚಹಾ ಭಾಳೊತ್ತು ಬಿಸಿಯಾಗೇ ಇರ್ಬೇಕಂತಂದ್ರೆ ರೆಸ್ಟೋರೆಂಟ್ನವರು ಆ ಚಾಗೆ ಸರಿಯಾಗಿ ಪ್ಯಾಕ್ ಮಾಡಿ ಕೊಡ್ಬೇಕ್